ನಮ್ಮ ಮನುಷ್ಯನ ಜೀವನದಲ್ಲಿ ನೀರಿಗೆ ತುಂಬ ಪ್ರಾಮುಖ್ಯತೆಯಾಗಿದೆ ನೀರು ಜೀವನ ಅವಶ್ಯಕ ವಸ್ತು ಆಗಿದೆ ನಮಗೆ ದಿನವಿಡೀ ನೀರು ಯಾವುದಕ್ಕೆ ಬೇಕು ಅನ್ನೋದ್ಕಿಂತ ಯಾವುದಕ್ಕೆ ಬೇಡ ಅನ್ನುವ ಅಮೂಲ್ಯ ವಸ್ತು ನೀರಾಗಿದೆ ಸ್ನಾನ ಮಾಡಲಿಕ್ಕೆ ಮತ್ತು ಜೀವ ಜಲ ಕುಡಿಯಲಿಕ್ಕೆ ಅಡುಗೆಗೆ ಮತ್ತು ಸ್ವಚ್ಛತೆ ಸ್ವಚ್ಛತೆಯನ್ನು ಮಾಡಲಿಕ್ಕೆ ಮತ್ತು ಈ ಈ ಇದು ನೇರ ಉಪಯೋಗಗಳು ಆದರೆ ಪರ್ ಪ್ರತ್ಯಕ್ಷ ಉಪಯೋಗವಾದರೆ ಪರೋಕ್ಷವಾಗಿ ನಮ್ಗೆ ನೀರು ಕರೆಂಟು ಉತ್ಪಾದನೆಗೆ ಕರೆಂಟು ನಮ್ಮ ಜೀವನ ಅವಶ್ಯಕವಾಗಿದೆ ಕರೆಂಟು ಉತ್ಪಾದನೆಗೆ ನೀರು ಬೇಕೇ ಬೇಕು ಆ ಕರೆಂಟಿನಿಂದ ಜಲ ವಿದ್ಯುತ್ ಸ್ಥಾವರಗಳೂ ಇದೆ ನೀರು ಹಾಯ್ಸಿ ಟರ್ಬೈನ್ಗಳನ್ನ ಮುಳ್ಳು ತಿರುಗಿಸಿ ಆ ನೀರನ ಕರೆಂಟನ್ನು ಉತ್ಪಾದಿಸ್ತಾರೆ ಮತ್ತು ಇನ್ನೂ ಫ್ಯಾಕ್ಟ್ರಿಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಮತ್ತು ಎಲ್ಲ ಥರದ ಜ್ಯೂಸು ಪಾನೀಯ ತಂಪು ಪಾನೀಯಗಳು ಎಲ್ಲ ವಸ್ತು ವಿಷಯಗಳಿಗೆ ನೀರು ಪ್ರಮುಖ ಪಾತ್ ಪಾತ್ರ ಪಾತ್ರವನ್ನು ವಹಿಸುತ್ತದೆ ಮತ್ತು ಇದು ನೀರಿನ ಮ ಇದು ಕುಡಿಲಿಕ್ಕೆ ತುಂಬ ಅವಶ್ಯಕವಾದ ವಸ್ತುವೇ ನೀರಿನ ಕೊರತೆ ಉಂಟಾದರೆ ಹಾಹಾಕಾರ ಸೃಷ್ಟಿ ಆಗ್ತದೆ ಆದ್ದರಿಂದ ಈ ನೀರಿಗೆ ಮಳೆಯನ್ನು ಅವಲಂಬಿಸಿ ಮಳೆ ಬರದಿದ್ದರೆ ನೀರಿನ ಅಭಾವ ಉಂಟಾದರೆ ಜನರು ಕಂಗಾಲಾಗುವ ಪರಿಸ್ಥಿತಿ ಮತ್ತೆ ಬೆಳೆ ಬೆಯ್ ಬೆಳಿಲಿಕ್ಕೆ ನೀರು ನೀರಾವರಿ ಆಶ್ರಿತ ಬೆಳೆ ಪದ್ಧತಿಗೆ ನಮ್ಮ ಕರ್ನ್ ನಮ್ಮ ಇಂಡಿಯಾದಲ್ಲಿ ಭಾರತ ದೇಶದಲ್ಲಿ ಇನ್ನೂ ಚಾಲ್ತಿಯಲ್ಲಿ ಚಾಲ್ತಿಯಲ್ಲಿದೆ ಆದ್ದರಿಂದ ಮಳೆ ಬೇಕೇ ಬೇಕು ಮಳೆಯಿಂದ ನೀರು ತುಂಬ ಪ್ರಾಮುಖ್ಯತೆಯನ್ನ ನೀರಿನ ನೀರನ್ನು ಅವಲಂಬಿಸಿರುವ ಬೆಳೆಗಳನ್ನೇ ಜಾಸ್ತಿಯಾಗಿ ಬೆಳಿತಾರೆ ಈಗ ಭತ್ತ ಕಬ್ಬು ತೆಂಗು ಕಂಗು ಇವಕ್ಕೆ ಇವಕ್ಕೆ ಅತಿ ಹೆಚ್ಚಿನ ನೀರಿನ ಅವಶ್ಯಕತೆ ಇರುತ್ತದೆ ಆದ್ದರಿಂದ ನೀರು ಪ್ರಮುಖವಾದ ಜೀವನ ಅವಶ್ಯಕ ವಸ್ತು ಜೀವದ ಜಲವಾಗಿದೆ